ನಮ್ಮ ಹತ್ರ ಒಂದು ದೊಡ್ಡ ಸ್ಟೇಡಿಯಮ್ ಅದ ರೀ ಕ್ರಿಕೆಟ್ ಆಡೋಕ್ಕೆ ಮತ್ತು ಸ್ವಿಮ್ಮಿಂಗ ಮಕ್ಳಿಗೆ ಸ್ವಿಮ್ಮಿಂಗ್ ಕಲಿಸ್ಲಿಕ್ಕೆ ಸ್ವಿಮ್ಮಿಂಗ್ ಪೂಲ್ ಅದ ಮತ್ತೆ ನಮ್ಮ ಹತ್ರ ಇನ್ಡೋರ್ ಸ್ಟೇಡಿಯಮ್ನು ಅದ ರೀ ಅಲ್ಲಿ ಎಲ್ಲ ಬ್ಯಾಡ್ಮಿಂಟನ್ ಕಲಿಸ್ತಾರೆ ಆಮೇಲೆ ಶೆಟಲ್ ಕಲಿಸ್ತಾರೆ ಮತ್ತೆ ನಮಗೆ ಅಲ್ಲೆಲ್ಲ ಹೊಸ ಹೊಸ ಆಟಗಳು ಕ್ಯಾರಮ್ ಬೋರ್ಡು ಮತ್ತು ಟೇಬಲ್ ಟೆನ್ನಿಸು ಇವೆಲ್ಲ ಕೋರ್ಟುಗಳು ಅವ ರೀ ನಮ್ಗೆ ಇನ್ಡೋರ್ ಗೇಮ್ಸ್ನಾಗ ಬಹಳ ಹೆಲ್ಪ್ ಆಯ್ತದ ನಮ್ಗೆ ಮತ್ತು ಅಲ್ಲಲ್ಲಿನ ಸೌಲಭ್ಯಗಳು ನಮ್ಗೆ ಅಂತಂದ್ರೆ ಹೊಸ ಹೊಸ ಆಟಗಳು ಕಲಿಸ್ತಾರೆ ಚೈನೀಸು ಚೆಸ್ಸು ಇವೆಲ್ಲ ಇನ್ಡೋರ್ ಗೇಮ್ಸ್ದಾಗ ನಮ್ಗೆ ಚೈನೀಸು ಚೆಸ್ಸು ಎಲ್ಲ ಕಲ್ಸ್ತಾರೆ ನಮಗೆ ಮತ್ತು ಇಲ್ಲಿ ಒಂದು ಕಡೆ ಇದರ ಕೋರ್ಟ್ ಮಾಡ್ಯಾರ್ರಿ ಟೇ ನಾನು ಟೆನ್ನಿಸ್ದು ಕೋರ್ಟ್ ಮಾಡಾರ್ರೀ ಸೊ ಅಲ್ಲೆಲ್ಲ ಆ ಟೆನ್ನಿಸ್ ಬಾಲು ಆಮೇಲೆ ಬ್ಯಾಟು ಎಲ್ಲ ಅವರೇ ಕೊಡ್ತಾರೆ ನಮ್ಗೆ ಮತ್ತು ಸಮಯ ಕೊಡ್ತಾರೆ ನಮಗೆ ಕೀ ಅರೇ ನೀವೂ ಇಂಟ್ರೆಸ್ಟೆಡ್ ಇದ್ದೀರಿ ನೀವು ಭಾಳ ನೀವು ಚೆನ್ನಾಗಿ ಆಡ್ತೀರಿ ಅಂಥೇಳಿ ನಮ್ಗೆ ಸಮಯ ಕೊಟ್ಟು ಕಲಿಸ್ತಾ ಇರ್ತಾರೆ ಜನಗಳು ಮತ್ತು ಅಲ್ಲಿಂದೂ ಕೋಚುಗಳನ್ನೂ ಸಹ ಅರಾ ರೀ ಅಲ್ಲೆಲ್ಲ ನಮಗೆ ಕಲಿಸ್ಲಿಕ್ಕೆ ಮತ್ತು ಇಂಡೋರ್ ಗೇಮ್ಸ್ದಾಗಂತೂ ಭಾಳ ಚೆಂದ ಚೆಸ್ ಎಲ್ಲ ಕಲ್ಸ್ತಾರೆ ನಮ್ಗೆ ಮತ್ತು ಅಲ್ಲೆಲ್ಲ ಸೌಲಭ್ಯಗಳು ಅವ ರೀ ಕೂರಲಿಕ್ಕೆ ನಿಂದಿರಲಿಕ್ಕೆ ನೀರಿಂದು ಮತ್ತು ಶಾಂತವಾಗಿ ಇರ್ತದ್ರೀ ಜಾಸ್ತಿ ಏನು ಗದ್ದಲ ಮಾಡೋಂಗಿಲ್ರೀ ಆಮೇಲೆ ಇಲ್ಲಿ ಕ್ರಿಕೆಟ್ಗೆ ಸ್ಟೇಡಿಯಮ್ನೂ ಅದ ರೀ ಅಲ್ಲಿ ಕಲೀಲಿಕ್ಕೆ ನಮ್ಗೆ ಒಳ್ಳೆ ಅವಕಾಶ ಕೋಚೆಲ್ಲ ಇಟ್ಟಾರ ನಮ್ಗೆ ದಿನನಿತ್ಯ ಕರಿತಾರೆ ನಮ್ಗೆ ಕೋಚಿಂಗ್ ಕೊಡ್ತಾರಾ ನಮ್ಗೆ ಆಸಕ್ತಿ ಇರೋರು ಬರ್ರಿ ಅಂಥೇಳ್ತಾರೆ ನಮ್ಗೆ ಅದಕ್ಕೆ ನಾವು ಏನು ಮಾಡ್ತಿವ್ರೀ ಅಂತಂದ್ರೆ ಎಲ್ಲ ಗುಂಪು ಗುಂಪಾಗಿ ನಮ್ಮ ಮಕ್ಳೆಲ್ಲ ಹೋಗಿ ಮಕ್ಕಳಿಗೆಲ್ಲ ಕಲ್ಸ್ಕೊಂಡು ಬರ್ತೀವ್ರಿ ನಾವು ಮತ್ತಲ್ಲಿ ಇಂಥ ಸೌಲಭ್ಯಗಳು ಬೇರೆ ಹಳ್ಳಿಗಳು ಕಡೆ ಇಲ್ಲ ನಮ್ಮ ಕಡೆ ಎಲ್ಲ ಚೆನ್ನಾಗಿ ಅದ ರೀ ಬರೀ ಮಕ್ಕಳು ಓದೋದು ಅಲ್ಲದೇನೇ ಆಟದಾಗ್ನೂ ಸಹ ಮುಂದಾಗಬೇಕು ಯಾಕಂದ್ರೆ ಈಗ ಎಲ್ಲ ಕ್ರೀಡೆದಾಗ್ನೂ ತಮ್ಮ ತಮ್ಮ ಕೆಲು ಮಕ್ಳು ಓದಿಲ್ಲಾಂದ್ರೆ ಆ ಕ್ರೀಡಾದಾಗ್ನೂ ಸಹ ಅವ್ರಿಗೆ ಏನಿರ್ತದೆ ಅಂತಂದ್ರೆ ಆಸಕ್ತಿ ಇರ್ತದೆ ಓದಿಲ್ದ ಮಕ್ಕಳು ಕ್ರೀಡೆದಾಗ ಅವ್ರ ಮುಂದೆ ಹೋಗ್ಬಹುದು ಅದಕ್ಕೆ ಅವರು ಏನು ಮಾಡಬಹುದು ಅಂತಂದ್ರೆ ಆಸಕ್ತಿ ಮಕ್ಳಿಗೆ ಎಲ್ಲ ಇರ್ತದೆ ನಾವು ಅಲ್ಲೇ ಕಳಿಸ್ಬೇಕು ಅದ್ರಾಗ ಅವ್ರು ಮುಂದಾಗ್ತಾರಾ ಆ ಅದಕ್ಕೆ ನಾವೇನು ಅಂತಂದ್ರೆ ಅವ್ರಿಗೆ ನಾವು ಒತ್ತು ಕೊಡಬೇಕ್ರೀ ಯಾವ್ದ್ರಾಗ ಆಸಕ್ತಿ ಅದ ಅವ್ರು ಆಟ ಆಡ್ಲಿಕ್ಕೆ ಕ್ರಿಕೆಟ್ದಾಗ ಅದನ್ನ ಅಥವಾ ವಾಲಿಬಾಲ್ನಾಗ ಅದನ್ನ ಮತ್ತು ಏನಂತಾರೆ ಸ್ವಿಮ್ಮಿಂಗ್ ಮಾಡೋದ್ರಾಗ ಅದನ್ನ ಮತ್ತು ಯಾವುದ್ರಾಗ ಲೋನ್ ಟೆನ್ನಿಸ್ ಆಡೊದ್ರಾಗ ಅದನ್ನ ಅಥವಾ ಟೇಬಲ್ ಟೆನ್ನಿಸ್ ಆಡೊದ್ರಾಗ ಅದನ್ನ ಈ ಥರ ನಾವು ಅವ್ರಿಗೆಲ್ಲ ಸೌಲಭ್ಯಗಳು ಹೇಳ್ಕೊಟ್ಟು ಅವ್ರಿಗೆ ಸ್ವಲ್ಪ ಕೋಚ್ ಕೊಟ್ಟೆವು ಅಂತಂದ್ರೆ ಆ ಮಕ್ಳಿಗೆ ಧೈರ್ಯ ಬರ್ತದೆ ನಾನು ಓದಿಲ್ಲ ಅಂದ್ರೆ ಎಟ್ಲೀಶ್ಟ್ ಆಟದಾಗ ಮುಂದೆ ಆಗ್ಬೇಕು ಅನ್ನೋದು ಅವ್ರಿಗೆ ಇದು ಬರ್ತದೆ ಜ್ಞಾನ ಬರ್ತದೆ ಇವಾಗೆಲ್ಲ ಆಟದಲ್ಲೂ ಸಹ ಏನು ಅಂತಂದ್ರೆ ಮಕ್ಕಳು ಭಾಳ ಮುಂದೆ ಆಗ್ಲತ್ತಾರ ನಮ್ಮ ಮಕ್ಳಿಗೂನು ಸಹ ನಾವು ಏನು ಮಾಡಬೇಕು ಅಂತಂದ್ರೆ ಆಟದಾಗ ಹೆಚ್ಚಿಗೆ ಕಳಿಸ್ಬೇಕು ಮತ್ತು ಅದರಲ್ಲಿಂದನೂ ಸಹ ಹೆಚ್ಚಿಗೆ ಜ್ಞಾನ ಬರ್ತದ ಹೊರಗೆ ಹೋಗೋಂಥದ್ದು ಕಲಿವಂಥದ್ದು ಮತ್ತು ಮಕ್ಳಿಗೆ ಆಟದಾಗ ಹೆಚ್ಚಿಗೆ ಏನಂತಾರೆ ಈಗ ನಮ್ಮ ಕ್ರಿಕೆಟ್ ಆಗಲಿ ಎಷ್ಟೋ ಜನ್ರಿಗೆ ಕ್ರಿಕೆಟ್ ಅನ್ನೊದೇ ಗೊತ್ತಿರೋಲ್ಲ ಅದು ಹೆಂಗೆ ಆಡಬೇಕು ಅದ್ರ ರೂಲ್ಸ್ ಏನಿದೆ ಅದು ಯಾವ ರೀತಿ ಆಟ ಆಡ್ಬೇಕು ಅನ್ನೋದು ನಾವು ಮಕ್ಳಿಗೆ ಕಲ್ಸ್ಬೇಕು ಆಯ್ತದೆ ಸೊ ಈ ರೀತಿ ನಾವು